ಹಲೋ ಹೇಳಿ ಓಕೆ ಹೇಳಿ ಏನಾಗಬೇಕಿತ್ತು ಹೌದಾ ಓಕೆ ನೀವು ಫಸ್ಟೂ ಅಕೌಂಟ್ ಓಪನ್ ಮಾಡಲಿಕ್ಕೆ ನಾವೊಂದು ಫಾರಮ್ ಕೊಡ್ತೀವಿ ಫಾರಮ್ ಫಿಲ್ ಮಾಡಬೇಕಾಗತ್ತೆ ನೀವೊಂದೆರಡು ಫೋಟೋ ತಗೊಳ್ಬೇ ತೊಗೊಂಡು ಬರಬೇಕು ಜೊತೆಯಲ್ಲಿ ಹಾಗೆಯೇ ಒಂದು ಆಧಾರ್ ಕಾರ್ಡು ನಿಮ್ಮದು ಅಡ್ರೆಸ್ ಪ್ರೂಫ್ ಎಂಡ ಐಡೆಂಟಿ ಕಾರ್ಡಿಗೆ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ ಎರಡು ಮಿನಿಮಮ್ ಅಮೌಂಟ್ ಒಂದು ಥೌಸಂಡ್ ರುಪೀಸ್ ಡೆಪಾಸಿಟ್ ಮಾಡಬೇಕಾಗತ್ತೆ ಆವಾಗ ಅಕೌಂಟ್ ಓಪನ್ ಮಾಡಲಿಕ್ಕೆ ಇದಿಷ್ಟು ಮಿನಿಮಮ್ ತೊಗೊಂಡು ಬಂದರೆ ಸಾಕು ಅಕೌಂಟ್ ಓಪನ್ ಮಾಡ್ಬೋದು ಹಾಂ ಎಲ್ಲ ಕಡೆ ಇರತ್ತೆ ನೀವು ಯಾವ ಕಡೆಯೂ ಒಂದ್ಸರಿ ಓಪನ್ ಮಾಡಿದಮೇಲೆ ಎಲ್ಲಿ ಬೇಕಾದರೂ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ಕೊಬೋದು ಹಾಂ ನೀವು ಬ್ಯಾಂಕ್ ಟೈಮಿಂಗ್ಸ್ ನೀವು ನೈನ್ ಥರ್ಟಿ ಮೇಲೆ ಬನ್ನಿ ಬೆಳಗ್ಗೆ ಅಂದರೆ ನೆಕ್ಸ್ಟು ಲಂಚ್ ಅವರ್ ಆದಮೇಲೆ ಥ್ರೀ ಒಕ್ಲಾಕಿಗೆ ಹೊರಗಡೆ ಕಸ್ಟಮರ್ಸ್ ಅಲೋ ಮಾಡಲ್ಲ ಬಟ್ ಈ ಬ್ಯಾಂಕ್ ವರ್ಕ್ ಮಾತ್ರ ನಡೆಯತ್ತೆ ಸೊ ಬೆಳಗ್ಗೆ ಬರೋದು ವಾಸಿ ನೀವು ಒಂದು ಒರಿಜಿನಲ್ಲು ಆ್ಯಂಡ ಜೆರಾಕ್ಸ್ ಕಾಪಿ ಎರಡೂ ತೊಗೊಂಡು ಬಂದಿರಿ ಅದಷ್ಟು ತೊಗೊಂಡು ಬಂದರೆ ನೀವು ಮಾಡ್ಕೊಳ್ಬೋದು ಅಕೌಂಟ್ ಓಪನಿಂಗು ನೀವು ಫಾರಮ್ ಫಿಲ್ ಮಾಡ್ಕೊಟ್ಟಾದ ಮೇಲೆ ವಿಥಿನ್ ಒಂದು ಟೂ ಡೇಸ್ ನಿಮ್ಮದು ಅಕೌಂಟೂ ಇದಾಗತ್ತೆ ಓಪನ್ ಆಗತ್ತೆ ಹೌದು ಹಾಂ ನೀವು ಅಕೌಂಟು ಓಪನ್ ಫಾರಮಲ್ಲಿಯೇ ಅಕೌಂಟಿಗೆ ನಮಗೆ ಡೆಬಿ ಎ ಟಿ ಎಂ ಕಾರ್ಡ್ ಬೇಕು ಕ್ರೆಡಿಟ್ ಕಾರ್ಡ್ ಬೇಕು ಏನೇನೆಲ್ಲ ಬೇಕು ನೀವದೆಲ್ಲ ಫಿಲ್ ಮಾಡ್ಕೊಂಬಿಟ್ರೆ ಎಲ್ಲ ನಿಮಗೆ ಸಿಗತ್ತೆ ಅಕೌಂಟ್ ಓಪನ್ ಆಗೋದ್ರೊಳಗೆ ಎಲ್ಲವೂ ಸಿಗತ್ತೆ ಓಕೆ ಹಾಂ ಅದೇ ನೈನ್ ಥರ್ಟಿ ಟೆನ್ ಒಕ್ಲಾಕ್ ಅಷ್ಟೊತ್ತಿಗೆ ಬನ್ನಿ ಓಪನ್ ಇರತ್ತೆ ಬ್ಯಾಂಕು ನೀವು ಮಾಡಿಸಿಕೊಂಡು ಹೋಗ್ಬೋದು

ಹಾಂ ಮಾಡ್ತಾರೆ ಮಾಡ್ತಾರೆ ಯಾವಾಗಲೂ ಸಿಗ್ತಾರೆ ಅವೈಲೆಬಲ್ ಇರ್ತಾರೆ